ಹೀಗೆ ಒಂದ್ಸಲ ನಮ್ಮಮ್ಮಗೆ ಹುಷಾರಿರಲಿಲ್ಲ ಜ್ವರ ಬಂದಿತ್ತು ಆವಾಗ ನಮ್ಮಮ್ಮಗೆ ಊಟ ಏನೂ ಸೇರ್ತಿರಲಿಲ್ಲ ಏನು ತಿಂದ್ರೂ ವಾಮಿಟ್ ಮಾಡ್ಕೊಳ್ಳೋದು ಆವಾಗ ಏನು ಮಾಡೋದು ಅಂತ ಡಾಕ್ಟ್ರ್ ಹೇಳಿ ಡಾಕ್ಟ್ರ್ ಕೇಳಿದಾಗ ಡಾಕ್ಟ್ರು ಸ್ವಲ್ಪ ಗಂಜಿ ಮಾಡಿಕೊಡಪ್ಪ ಅಂಥೇಳಿದ್ರು ಆವಾಗ ಅಂಗಡಿಗೆ ಹೋಗಿ ರವೆ ತಗೊಂಡು ಬಂದು ಮನೇಲಿ ಅದನ್ನು ಕುಕ್ ಮಾಡಿ ಕುಕ್ ಮಾಡೋದು ಅಂದರೆ ಫಸ್ಟ್ ಒಂದು ಬಾಣಲೆಲಿ ತಗೊಂಡು ಅದನ್ನು ಹುರ್ಕೊಂಡು ಆಮೇಲೆ ಅದಕ್ಕೆ ನೀರು ಚೆಂದ ಕುದಿಸಿ ಅದು ನೀರೊಳಗಡೆ ರವೆ ಹಾಕಿ ರವೆ ಸ್ವಲ್ಪ ತೆಳ್ಳಗಾಗಿರೋ ಥರ ಆದಾಗ ಎತ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಸಾಲ್ಟ್ ಹಾಕಿದಾಗ್ಲೇ ಚೆನ್ನಾಗಿರೋದು ಸ್ವೀಟ್ ಹಾಕ್ಬಾರದು ಸ್ವೀಟ್ ಆಗಲ್ಲ ಹುಷಾರಿಲ್ದಾಗ ಸಾಲ್ಟ್ ಹಾಕಿದಾಗ ಸಾಲ್ಟ್ ಗಂಜಿ ಚೆನ್ನಾಗಿರುತ್ತೆ ಆ ಗಂಜಿನೇ ತಗೊಂಡು ಮೂರು ಅವರ್ ನಾಲ್ಕು ಅವರ್ಗೆ ಒಂದೊಂದು ಲೋಟ ಒಂದೊಂದು ಲೋಟ ಅಮ್ಮನಿಗೆ ಕೊಟ್ಟಾಗ ಸ್ವಲ್ಪ ಹುಷಾರಾಗುತ್ತೆ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಡಾಕ್ಟ್ರ್ ಹೇಳಿದರು ಒಂದು ಊರಕ್ಕಿ ಗಂಜಿ ಕೊಡಪ್ಪಾ ಅಂದ್ಕೊಂಡು ಊರಕ್ಕಿ ಗಂಜಿ ಕುಡಿದಾಗ ನಮ್ಮಮ್ಮಂಗೆ ಸ್ವಲ್ಪ ಜ್ವರ ಎಲ್ಲ ಕಮ್ಮಿ ಆಯಿತು ಟ್ಯಾಬ್ಲೇಟ್ಸೆಲ್ಲ ಕೊಟ್ಟಾಗ ಆವಾಗ ಊರಕ್ಕಿ ಗಂಜಿ ಆಮ್ಯಾಕೆ ಬ್ರೆಡ್ ಹಾಲು ಕೊಡು ಅಂಥೇಳಿದ್ರು ಹೋಗಿ ಹಾಲು ತಗೊಂಡು ಬಂದು ಬ್ರೆಡ್ ತಗೊಂಡು ಬಂದು ನಮ್ಮಮ್ಮಗೆ ಹಾಲು ಬಿಸಿ ಮಾಡಿ ಹಾಲು ಕುಡ್ಕೊಂಡು ಆಮ್ಯಾಕೆ ಬನ್ ಕೊಟ್ಬಿಟ್ಟು ಅದನ್ನು ತಿನ್ನಿಸಿ ಆಮ್ಯಾಕೆ ಸ್ವಲ್ಪ ಎಲ್ಲ ಕಮ್ಮಿ ಆಗಿತ್ತು ನೆಕ್ಸ್ಟ್ ಪುನಃ ಡಾಕ್ಟ್ರ್ ಹೇಳಿದರು ಪುನೊಮ್ಮೆ ಸ್ವಲ್ಪ ಆವಾಗವಾಗ ಫ್ರೂಟ್ಸ್ ಕೊಡಿ ಅಂಥೇಳಿದ್ರು ಅವಾಗಾವಾಗ ಹಣ್ಣುಗಳನ್ನು ತಗೊಂಡ್ಬಂದು ಕೊಟ್ಟೆ ಹಣ್ಣು ತಗೊಂಡು ಬಂದು ಕಟ್ ಮಾಡಿ ಕೊಟ್ಟೆ ಆವಾಗ ಸುಸ್ತು ಕಮ್ಮಿ ಆಯಿತು ಆಮೇಲೆ ಒಂದೊಂದು ಟೈಮ್ ಹೇಳಿದರು ರೆಡಿ ಜ್ಯೂಸ್ ಮಾಡಿಕೊಡಪ್ಪಾ ಅಂಥೇಳಿದ್ರು ಆವಾಗ ಒಂದು ಅಂಗಡಿಗೆ ಹೋಗಿಬಿಟ್ಟು ಹಣ್ಣುಗಳು ತಗೊಂಡು ಬಂದು ಜ್ಯೂಸ್ ಮಾಡಿ ಜ್ಯೂಸ್ ಕುಡಿಸಿದೆ ಆವಾಗ ಸ್ವಲ್ಪ ಅವರಿಗೆ ಸುಸ್ತೆಲ್ಲ ಕಮ್ಮಿ ಆಯಿತು ಈ ಥರ ಅಡುಗೆಗೆ ಏನಾದ್ರೂ ಮಾಡಿಕೊಡ್ಬೇಕು ಅಂದರೆ ಸ್ವಲ್ಪ ಮೊಸರನ್ನ ಗಿಸರನ್ನ ಕೊಡು ಅಂದಾಗ ನಾವೇ ಅನ್ನ ರೆಡಿ ಮಾಡಿ ಮೊಸರು ಹಾಕಿ ಅದಕ್ಕೆ ಕಲಸಿ ಮೊಸರನ್ನ ಕೊಟ್ಟೆ ಈ ಥರ ಹುಷಾರಿಲ್ಲ ಅಂದಾಗ ನಮ್ಮಮ್ಮಗೆ ನಾನೇ ಏನೇ ಆದರೂ ನಾನೇ ರೆಡಿ ಮಾಡಿಕೊಡ್ತೀನಿ ಅಡುಗೆನ ಯಾವುದೇ ಆಗಲೂ ಹಾಲು ಆಗಲಿ ಅಡುಗೆ ಆಗಲಿ ಗಂಜಿ ಆಗಲಿ ನಾನೇ ಮಾಡಿಕೊಡೋದು ಮೊಸರನ್ನ ಆಗಲಿ ಎಲ್ಲ ನಾನೇ ಮಾಡಿಕೊಡ್ತೀನಿ ಆದ್ದರಿಂದ ನಮ್ಮಮ್ಮ ಈಗ ಸ್ವಲ್ಪ ಹುಷಾರಾಗಿದೆ ಎಲ್ಲ ಊಟ ಗೀಟ ಎಲ್ಲ ನಾನೇ ರೆಡಿ ಮಾಡಿ ನಮ್ಮಮ್ಮಗೆ ತಿನ್ನಿಸೋದು ಕುಡಿಸೋದು ಹಾಲು ನೀರು ಕುಡಿಸೋದು ಈಗ ನಾನೇ ಏನೇ ಆದರೂ ಬಿಸಿ ನೀರು ಮಾಡಿ ಬಿಸಿ ನೀರು ತಂದು ಕೊಡೋದು ಹುಷಾರಿಲ್ಲದಾಗ ನಾನೇ ಎಲ್ಲ ರೆಡಿ ಮಾಡಿಕೊಡ್ತೀನಿ